ನೈಜ ಘಟನೆಯಲ್ಲಿ ಅಂದರೆ ನಾನು ಆಧರಿಸಿದ ಪುಸ್ತಕ ಏನು ಅಂದರೆ ಒಂದು ಕವಿಯ ಬಗ್ಗೆ ಅಂದರೆ ತುಂಬ ಇಷ್ಟಪಟ್ಟಿದ್ದೇನೆ ಅಂದರೆ ತುಂಬ ಆಸಕ್ತಿ ಮೂಡಿಸುವಂತಾಗಿದೆ ನನಗೆ ಅವರಂದರೆ ಯಾರಂದರೆ ಶಿವರಾಮ್ ಕಾರಂತರವರು ಅವರಂದರೆ ಕನ್ನಡ ಸಾಹಿತ್ಯ ಅವರದ್ದು ಮೂಕಜ್ಜಿಯ ಕನಸು ಎಂಬ ಸ್ಟೋರಿ ಭಾಳ ನನಗೆ ತುಂಬ ಇಷ್ಟವಾಗಿದೆ ಅಲ್ಲದೆ ಅವರೊಬ್ಬ ಅನುವಾದಕ ಆಗಿರ್ತಾರೆ ಕಾದಂಬರಿಕಾರರಾಗಿರ್ತಾರೆ ಹಾಗೊಂದು ಒಳ್ಳೆಯ ಬರಹಗಾರರು ಕೂಡ ಆಗಿರ್ತಾರೆ ಅವರು ಅಂದರೆ ಇವರದ್ದೇನಂದರೆ ಒಂದು ಕರಾವಳಿ ಪ್ರದೇಶದ ತೀ ತೀರದಲ್ಲಿ ಅವರು ಜನಿಸಿದ್ದರು ಯಾಕಂದರೆ ಅವರು ಕರಾವಳಿ ತೀರ ಪ್ರದೇಶದಲ್ಲಿ ಅಂದರೆ ಬಹಳ ಒಳ್ಳೆಯ ಸಂಪ್ರದಾಯ ಆಚಾರ ನುಡಿ ಇವುಗಳೆಲ್ಲ ಬಹಳ ಚೆನ್ನಾಗಿದೆ ಇದರಿಂದಾಗಿ ಅವರದ್ದು ಲೈಫ್ ಸ್ಟೋರಿ ಬಹಳ ತುಂಬ ಒಳ್ಳೆಯದಾಗಿತ್ತು ಅಲ್ಲಿನ ಉಡಿಗೆ ತೊಡಿಗೆಗಳು ಕೂಡ ಭಾಳ ಅಚ್ಚುಕಟ್ಟಾಗಿ ತುಂಬ ಚೆನ್ನಾಗಿದೆ ಅಂದರೆ ಮತ್ತು ಅಲ್ಲಿನ ಭಾಷೆ ಇವುಗಳು ಕೂಡ ನನಗೆ ತುಂಬ ಇಷ್ಟವಾಯಿತು ಮತ್ತೆ ಇಲ್ಲಿನ ಅಡುಗೆ ಇದು ಕೂಡ ಬಹಳ ರುಚಿಕರವಾಯಿತು ಮೀನು ಇದು ತುಂಬ ಬಹಳ ಇಷ್ಟವಾಯಿತು ಯಾಕಂದರೆ ಕರಾವಳಿ ಪ್ರದೇಶದಲ್ಲಿ ಮೀನಿಗೆ ತುಂಬ ಫೇಮಸ್ಸ ಹಾಗೆ ಶಿವರಾಮ್ ಕಾರಂತರವರು ಸಾಲಿಗ್ರಾಮದಲ್ಲಿ ಜನಿಸಿದರು ಅವರು ಕೂಡ ಅವರು ಕೂಡ ಇಲ್ಲಿಯವರೇ ಆದ್ದರಿಂದ ಇಲ್ಲಿರುವ ಸ್ಥಳಗಳು ಕೂಡ ಬಹಳ ಒಳ್ಳೆ ಇದೆ ಮಂಗಳೂರಲ್ಲಿ ನೋಡಲಿಕ್ಕೆ ತುಂಬ ಆನಂದವಾಗ್ತದೆ ಅಂದರೆ ಇನ್ನು ಇನ್ನು ಅಂದರೆ ಟೆಂಪಲ್ಗಳೆಲ್ಲ ಬಹಳ ಚೆನ್ನಾಗಿರ್ತವೆ ಇಲ್ಲಿ ನೋಡಲಿಕ್ಕೆ